ಹೇಳಿ ಹ್ಞೂ ವೀಣಾ ಟಿವಿ ನೋಡ್ತಾ ಇದ್ದೀನಿ ವೀಣಾ

ಅಯ್ಯೋ ಕೆಲ್ಸ ಎಲ್ಲ ಆಯಿತು ಕಣೇ ನೆನ್ನೆ ಎಲ್ಲ ಶ್ರೀರಸ್ತು ಶುಭಮಸ್ತು ನೋಡಕ್ಕಾಗಲಿಲ್ಲ ನಮ್ಮಲ್ಲಿ ಚಾನೆಲ್ ಬೇರೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಹಾಗಾಗಿ ಇವಾಗ ನೋಡೋಣಾಂತ ನೋಡ್ತಾ ಇದೀನಿ ಕಣೆ ಹೇಳೇಮ್ಮ ಹಾಂ

ನಾವೇನು ಗೊತ್ತಾ ಇಲ್ಲಿ ಶಿವು ಅಂದ್ಬಿಟ್ಟು ಒಬ್ಬರು ಕೇಬಲ್ ಅವ್ರು ಇದ್ದರು ಅವ್ರ ಹತ್ರ ತೆಗೆಸ್ಬಿಟ್ಟು ಅಲ್ಲಿ ಯಾರೋ ಅಂಗಡಿ ಬೀದಿಲಿ ಇಲ್ಲೊಬ್ಬರು ಮಹೇಶ್ ಅಂತ ಇದ್ದರು ಅವ್ರ ಕೇಬಲ್ ಹಾಕ್ಕೊಂಡು ಇದ್ದೀವಿ ಅದು ನೆಟ್ವರ್ಕ್ ಪ್ರಾಬ್ಲಮ್ ಮೇಡಮ್ ಅಂದರು ಫೋನ್ ಮಾಡಿದಾಗ ಹಂಗಾಗಿ ನಾನೂ ಹೇಳಿದಿನ್ ಸರ್ ಚಾನಲ್ಗಳೆಲ್ಲ ತುಂಬ ಚೆನ್ನಾಗಿರೋದ್ ಬೇಕು ನಮಗೆ ಒಳ್ಳೊಳ್ಳೆಯ ಪ್ರೋಗ್ರಾಮ್ ಎಲ್ಲ ಮಿಸ್ ಆಗ್ತಾ ಇದೆ ಅಂತ ಹೇಳಿದೀನಿ ವೀಣಾ ಕೇಬಲ್ ಅವ್ರಿಗೆ ನೀವು ಅವ್ರ ಹತ್ರನೇ ಹಾಕಸ್ಕೋಬಿಡು ಕೇಬಲನ್ನ ತೆಗ್ಸ್ಬಿಟ್ಟು ಅದು ಸರಿ ಬರಲಿಲ್ಲ ಅಂದರೆ

ಅಯ್ಯೋ ನಮ್ಮ ಮನೆಲೂ ಅದೇ ಕಣೇ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ನ್ಯೂಸ್ ಬೇಕು ಅಂತಾರಾ ನ್ಯೂಸ್ ಒಬ್ರು ಹಾಕೋತಾರಾ ಸೀರಿಯಲ್ ಒಬ್ಬರು ಬೇಕು ಅಂತ ಹಾಕೋತಾರಾ ಒಬ್ಬರು ಬಿಗ್ ಬಾಸ್ ನೋಡಬೇಕು ಅಂತಾರಾ ನಮ್ಮ ಮನೆಲೂ ಅದೇ ಪ್ರಾಬ್ಲಮ್ ಆಗೈತೆ ನಾನು ಡಿಶ್ಶೇ ಹಾಕಸ್ಕೋಬಿಡಣ ಇನ್ನೊಂದು ಟಿ ವಿಗೆ ಅಂತ ಇದ್ದೀನಿ ಕಣೆ ವೀಣಾ ಹಿಂಗ್ ನಮಗೆ ತೊಂದರೆ ಆಗೋದ್ರಿಂದ ಏ ನೆಟ್ವರ್ಕ್ ಪ್ರಾಬ್ಲಮು ವೈಫೈ ಎಲ್ಲ ಹಾಕ್ಸ್ಕೊಂಡ್ ಇಲ್ಲವೇನೆ ನೀವು ಕೇಬಲ್ಗೆ ವೈಫೈ ಇದ್ದರೆ ತುಂಬ ಚೆನ್ನಾಗಿ ಮತ್ತೆ ರಿಪ್ಲೈ ನೋಡ್ಬೋದು ನೀನು ವೂಟಲೆಲ್ಲ ಹಾಕಸ್ಕೊಂಡಿಲ್ವ ನೀವು ವೈಫೈ ಎಲ್ಲ ಒಳ್ಳೆಯ ಅವ್ರಿಗೆ ಫೋನ್ ಮಾಡಿಬಿಟ್ಟು ಚಾನಲ್ಗಳು ಬರ್ತಾ ಇಲ್ಲ ನಮಗೆ ಪ್ರೋಗ್ರಾಮ್ ಮಿಸ್ ಆಗ್ತಾ ಇದೆ ಅಂತ ಹೇಳು ಕೇಬಲ್ ಚೇಂಜ್ ಮಾಡಿಸ್ತೀವಿ ಸರ್ ಇಲ್ಲಾಂದರೆ ಇದು ಹಾಕಸ್ಕೋತಿವಿ ಡಿಶ್ಶು ಅಂತ ಹೇಳು ನೀನು ಮಾತಾಡು ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಇಡಪ್ಪಾ